ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಕೊರತೆ ಅಂತ ಯಾವತ್ತೂ ಕಂಡಿಲ್ಲ ಯಾಕೆ ಅಂದರೆ ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂನು ಎಲ್ಲ ಥರದ ಶಿಕ್ಷಣದ ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಈಗ ಚಿಕ್ಕ ಮಕ್ಕಳಿಗೆ ಅಂತ ಬಂದರೆ ಈಗ ಐದನೇ ತರಗತಿ ಆಗಿದ ತಕ್ಷಣ ಅವರಿಗೆ ನವೋದಯಕ್ಕೆ ಸೇರಬೇಕಾಗಿರತ್ತೆ ಆದರೆ ನಾವು ಈ ನವೋದಯ ಸೇರಕ್ಕೆ ಒಂದು ಕೋಚಿಂಗ್ ಏನು ತೊಗೊಬೇಕು ತರಬೇತಿ ಅದನ್ನು ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ಹೋಗಿಯೇ ತೊಗೊಬೇಕು ಅಂತೇನಿಲ್ಲ ಯಾಕೆಂದರೆ ನಮ್ಮ ದುರ್ಗದಲ್ಲೇ ಲ್ಲೇನೇ ಸಾಕಷ್ಟು ತರಬೇತಿ ಕೇಂದ್ರಗಳಿದ್ದಾವೆ ಹಾಗೂ ನಾವು ಕಾಲೇಜಿಗೆ ಅಂತ ಬಂದಾಗ ಈ ಥರ ಎಂಜಿನಿಯರಿಂಗ್ ಅಭ್ಯಾಸ ಮಾಡೋಕ್ಕೆಲ್ಲ ರಾಜಧಾನಿಗೆ ಹೋಗ್ಬೇಕಂತೇನಿಲ್ಲ ನಮ್ಮ ಚಿತ್ರದುರ್ಗದಲ್ಲೂ ಇದೆ ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಳ್ಳಕೆರೆ ಅನ್ನೋ ಒಂದು ತಾಲೂಕಲ್ಲೂನು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದೇ ಥರ ಪಾಲ್ಟೆಕ್ನಿಕ್ ಪಾಲ್ಟೆಕ್ನಿಕ್ ಕಾಲೇಜುಗಳು ಅಂದರೆ ಡಿಪ್ಲೊಮಾ ಮಾಡ್ಬೇಕಾಗಿರೋಂಥ ತರಬೇತಿ ಕೇಂದ್ರಗಳೂನು ಇದ್ದಾವೆ ಅದರಲ್ಲೂ ಗೌರ್ಮೆಂಟ್ ಏಡೆಡ್ ಅನ್ನೋವು ಇದ್ದಾವೆ ಸೊ ಹಾಗಾಗಿ ನಮಗೆ ವಿದ್ಯಾರ್ಥಿಗಳಿಗೂನು ಫೀಸ್ ಎಲ್ಲ ಕಟ್ಟಲಿಕ್ಕೆ ಕೂಡ ಅನುಕೂಲವಾಗಿದೆ ಅಕ್ಕಪಕ್ಕ ಊರಿಂದ ಅಡ್ಡಾಡ್ಡೋಕ್ಕೂ ಕೂಡ ತುಂಬ ಹತ್ತಿರದಲ್ಲಿಯೂ ನಮಗೆ ಸೌಲಭ್ಯಗಳು ಸಿಕ್ತಾ ಇದ್ದಾವೆ ಹಾಗಾಗಿ ಆಮೇಲೆ ಬಡ ಜನಕ್ಕೆ ಬಡ ಮಕ್ಕಳಿಗೆ ಅಂತ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಏರಿಯಾದಲ್ಲೂ ಗೌರ್ಮೆಂಟ್ ಸ್ಕೂಲ್ ಅಂತ ಇದೆ ಹಾಗೂನು ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರದ್ದೆಲ್ಲ ಶಾಲೆಗಳ ತರಬೇತಿಗಳೂನು ಸಿಗುತ್ತೆ ಅವರು ಅಲ್ಲಿ ಅವರ ವ್ಯಾಸಂಗವನ್ನು ಉಚಿತವಾಗಿ ಮಾಡಿ ಮುಂದೆ ಅವರು ಯಾವುದಾದ್ರೂ ತರ ತರಗತಿಗಳಿಗೆ ಹೋಗಬಹುದು